ಅಡುಗೆಯ ಬಗ್ಗೆ ಅಂದರೆ ಎಲ್ಲವನ್ನು ಮಾಡ್ತೀನಿ ಕೆಲವು ಐಟಮ್ಸ್ಗಳನ್ನು ಮಾಡೋಕೆ ನಮಗೆ ತುಂಬ ಕಷ್ಟ ಆಗ್ತತೆ ಅದರಲ್ಲು ಅಂದರೆ ಮಾಂಸಾಹಾರ ಮಾಂಸಾಹಾರ ಕೆಲವೊಂದ್ಸರಿ ಚೆನ್ನಾಗ್ ಬರುತ್ತೆ ಕೆಲವೊಂದ್ಸರಿ ನನಗೆ ಅದು ಸರಿಯಾಗಿ ಬರೋದಿಲ್ಲ ಯಾಕೆ ಅಂದ್ರೆ ಅಡ್ಗೆ ಮಾಡಬೇಕಾದ್ರೆ ನಮಿಗೆ ಒಂದೊಂದ್ಸರೆ ಖಾರ ಜಾಸ್ತಿ ಆಗಿರ್ಬೌದು ಇಲ್ಲ ಉಪ್ ಕಮ್ಮಿ ಆಗಿರ್ಬೌದ್ ಅದ್ರಲ್ಲಿ ಆ ಅಡುಗೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಮಾಡೋದಕ್ಕೆ ಆಮೇಲೆ ರೊಟ್ಟಿ ರೊಟ್ಟಿ ಒಂದನ್ನು ರೊಟ್ಟಿ ಆದಷ್ಟು ಕಡ್ಮೆ ಏನಂದರೆ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಕೆಲವೊಂದ್ಸರಿ ಜಿಗಿ ಬರುತ್ತೆ ಹಿಟ್ಟು ಕೆಲವೊಂದ್ಸರಿ ಹಿಟ್ಟು ಜಿಗಿ ಬರೊಲ್ಲ ಆ ಕಾರಣ ರೊಟ್ಟಿ ಕಡ್ಮೆ ಸ್ವಲ್ಪ ಕಡ್ಮೆ ಆಮೇಲೆ ಮತ್ತು ಬೇರೆ ಪದಾರ್ಥ ಅಂದ್ರೆಗಿನ ಬೇರೆ ಪದಾರ್ಥ ಮೀನು ಸಾರು ಕೆಲವೊಂದ್ಸರಿ ಮೀನು ಸಾರು ಮಾಡೋದಕ್ಕೆ ನನಗೆ ಚೆನ್ನಾಗ್ ಬರೋಲ್ಲ ಯಾಕೆ ಅಂದರೆ ಅದು ಆ ಮಾಡಬೇಕಾದ್ರೆ ನಾವು ಒಂದೊಂದ್ಸರಿ ಉಪ್ಪು ಕಡಿಮೆ ಆಗಿರ್ಬೌದು ಖಾರ ಕಡಿಮೆ ಆಗಿರ್ಬೌದು ಅದನ್ನ ಫಸ್ಟಿಂದ ಮಾಡ್ಕೊತ ಬಂದಿಲ್ಲ ಇತ್ತೀಚಿನಲ್ಲಿ ಸ್ವಲ್ಪ ಮೀನು ಜಾಸ್ತಿ ಈ ಸೈಡು ಆ ಮೀನು ಹೇಗೆ ಮಾಡಬೇಕಂದ್ರೆ ನನಗೆ ಪ್ರತಿವೊಂದನ್ನು ನೋಡ್ತಾ ಇರ್ತೀನಿ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ಮೀನು ಸಾರು ಸ್ವಲ್ಪ ಮಟ್ಟಿಗೆ ಮತ್ತು ಬಿರಿಯಾನಿ ಒಂದೊಂದ್ಸಾರಿ ಬಿರಿಯಾನಿ ಮಾಡ್ತೀನಿ ಚೆನ್ನಾಗೆ ಮಾಡ್ತೀನಿ ಅದರಲ್ಲಿ ಏನಂದರೆ ಒಂದೊಂದ್ಸಾರಿ ಮಟನ್ ಬೆಂದಿರೋದಿಲ್ಲ ಇಲ್ಲ ಮಸಾಲೆ ಕ ಸ್ವಲ್ಪ ಕಡಿಮೆ ಆಗಿರ್ಬೌದು ಈ ಥರ ಎಲ್ಲ ತೊಂದರೆ ಆಗ್ತಾ ಇರ್ತತ್ತೆ ಏನಂದ್ರೆ ಲಾಸ್ಟಲ್ಲಿ ಸ್ವಲ್ಪ ಏನಂದರೆ ಅಂತ ಹೆಸರನ್ನ ಅಕ್ಕೀ ಅಕ್ಕಿ ಒಂದೊಂದು ಹೊಸ ಅಕ್ಕಿ ಇರ್ತಾವೆ ಒನ್ನೊಂದು ಹಳೆ ಅಕ್ಕಿ ಇರ್ತಾವೆ ಅದು ಸರಿಯಾದ್ ರೀತಿಯಲ್ಲಿ ಬರೋದಿಲ್ಲ ಆಮೇಲೆ ಅದೇ ರೀತಿ

ಹೋಳ್ಗೆ ಅಷ್ಟೇ ಒಂದೊಂದುಸರಿ ಹೂರ್ಣ ಸರಿ ಬರಲಿಲ್ಲ ಅಂದ್ರೆಗಿನ ಹೋಳಿಗೆ ಮಾಡೋದು ತುಂಬ ಕಷ್ಟ ಆದರೆ ಮಾಡ್ತೀವಿ ಏನಂದರೆ ಒಂದೊಂದುಸರಿ ಹಿಟ್ಟು ಅಳಕ್ಕಾಗುತ್ತೆ ಒಂದೊಂದುಸರಿ ಗಟ್ಟಿ ಆಗಿಬಿಟ್ಟಿರ್ತತೆ ಸರಿಯಾದ ಅಳತೆಗಳನ್ನ ಸರಿಯಾಗಿ ತಗೊಳೊಲ್ಲ ನಾವು ಹೆಣ್ಣುಮಕ್ಳು ಹಾಗಾಗಿ ಸ್ವಲ್ಪ ಹೊಳ್ಗೆ ಕಮ್ಮಿ ಆಮೇಲೆ ಮತ್ತು ಅಡ್ಗೆ ಬಿಟ್ಟು ಹಸ್ವ ಆಮೇಲೆ ಕಬಾಬ್ ಒಂದು ಕಬಾಬ್ ಮಾಡಬೇಕಾದರೆ ಸ್ವಲ್ಪ ಚೆನ್ನಾಗ್ ಬರೊಲ್ಲ ಅಷ್ಟೊಂದು ಆ ಆಮೇಲೆ ಅದನ್ನು ಒಳಗಡೆ ಮೇ ಬೆಂದಿರೋದಿಲ್ಲ ಸರಿಯಾಗಿ ಹಂಗಾಗಿ ಕಬಾಬ್ ಒಂದು ಬರೋದಿಲ್ಲ ಸರಿಯಾಗಿ